ನಾವು ಪುಸ್ತಕಗಳು ಬಗ್ಗೆ ಮಾತಡ್ತೀವಿ ಪುಸ್ತಕ ಅಂತಂದರೆ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬಹುಮುಖ್ಯ ಬೇಕಾಗ್ತದೆ ಆ ಬೇಕಾಗುವ ಪುಸ್ತಕವನ್ನು ಹಲವಾರು ಹಲವಾರು ಕಡೆಯಲ್ಲಿ ಎಷ್ಟೋ ಹಣ ಸುರಿದರೂ ಸಹ ಹಣ ಕೊಟ್ಟರೂ ಕೂಡ ಕೊಡಲ್ಲ ಅಂತ ಪುಸ್ತಕಗಳಿವೆ

ಈ ಪುಸ್ತಕಗಳು ನಾವು ಓದಿರುವಂಥ ಪುಸ್ತಕಗಳಂದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಲಿಲಿಂದ ಹಿಡ್ದು ಡಿಗ್ರಿ ತನಕನ ಯಾವ ಥರದ ಪುಸ್ತಕಗಳಿವೆ ಅವೆಲ್ಲ ಥರದ ಪುಸ್ತಕಗಳನ್ನು ಓದಿದ್ದೇವೆ ಹತ್ತನೇ ತರಗತಿಯಲ್ಲಿ ಹತ್ತನೇ ತರಗತಿ ಇರ್ಬಕಾದರೆ ಕನ್ನಡ ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ಗಣಿತ ಈ ಆರು ಪುಸ್ತಕಗಳು ನಾನು ಹತ್ತನೇ ಹತ್ತನೇ ತರಗತಿಯಲ್ಲಿ ಇರ್ಬಕಾದರೆ ಓದ್ತಿದ್ದೆ ಈ ಓದಿದ್ದೀನಿ ಸಹ ಇವರು ಎಲ್ಲ ಥರ ಪುಸ್ತಕಗಳು ಓದಿನಿ ತದನಂತರ ಪಿ ಯು ಸಿ ಬಂದ್ಮೇಲೆ ಪಿ ಯು ಸಿ ಆಗಿ ಕೂಡ ನಾನು ಕೆಲವು ಪುಸ್ತಕಗಳನು ಓದಿನಿ ಕೆಲವು ಪುಸ್ತಕ್ಗಳಪ್ಪ ಅಂತಂದರೆ ಇತಿಹಾಸ ರಾಜ್ಯಶಾಸ್ತ್ರ ಕನ್ನಡ ಇಂಗ್ಲೀಷ್ ಎಕನಾಮಿಕ್ಸ್ ಅಂತ್ಹೇಳಿ ಪುಸ್ತಕ್ಗಳು ಬರ್ತವೆ ಇವೆಲ್ಲ ಪುಸ್ತಕಗಳು ಸಹ ನಾನು ಅಧ್ಯಯನ ಮಾಡಿನಿ ಓದಿದ್ದೀನಿ ಇವೆಲ್ಲ ಅಧ್ಯಯನ ಮಾಡಿದ ನಂತರ ಅಧ್ಯಯನ ಮಾಡಿ ಪಾಸ್ ಆಗಿ ಮತ್ತು ಡಿಗ್ರಿಯಲ್ಲಿ ಬಂದಿದ್ದೀನಿ ಡಿಗ್ರಿಯಲ್ಲಿ ಕೂಡ ನಾನು ಡಿಗ್ರಿಯಲ್ಲಿ ಸಹ ಕನ್ನಡ ಇಂಗ್ಲಿಷ್ ಅದೇ ಥರ ರಾಜ್ಯಶಾಸ್ತ್ರ ಡಿ ಎಸ್ ಇ ಒನ್ನು ಡಿ ಎಸ್ ಇ ಟೂ ಅಂತ ಹೇಳಿಬುಟ್ಟು ರಾಜ್ಯಶಾಸ್ತ್ರ ಮತ್ತು ಇತಿಹಾಸದಲ್ಲಿ ಡಿ ಎಸ್ ಇ ಒನ್ನು ಡಿ ಎಸ್ ಇ ಟು ಅಂತ್ಹೇಳಿ ಬರುತ್ತವೆ ಔಟ್ರನು ಸಹ ಅಧ್ಯಯನ ಮಾಡಿದ್ದಾರೆ ಮತ್ತು ಅದೇ ರೀತಿ ಎಕನಾಮಿಕ್ಸ್ ಅಂತ್ಹೇಳಿ ಅರ್ಥಶಾಸ್ತ್ರ ಇದನ್ನು ಸಹ ನಾನು ಅಧ್ಯಯನ ಮಾಡಿದ್ದೇನೆ ಇನ್ನು ಮುಂದೆ ಸಹ ಭಾಳಷ್ಟು ಅಧ್ಯಯನ ಮಾಡಬೇಕು ಎನ್ತೊಳೆನು ಅನ್ಕೊಂಡಿದ್ದೀನಿ ಆದರೆ ಮಾಡ್ತೀನಿ ಅದೇ ರೀತಿಯಲ್ಲಿ ನ್ಯೂಸ್ ಪೇಪರನ ನ್ಯೂಸ್ಪೇಪರ್ ಸಹ ಓದಿದ್ದೀನಿ ಸುದ್ದಿ ಪತ್ರಿಕೆ ಸುದ್ದಿ ಪತ್ರಿಕೆ ಅಂತ್ಹೇಳಿ ಸುದ್ದಿ ಪತ್ರಿಕೇಪ ಅಂತಂದ್ರೆ ಏನೇನು ಓದಿದ್ದೀನಿ ಅಂತಂದ್ರೆ ನಾನು ಪ್ರತಿದಿನ ಬರುವಂಥ ವಿಜಯವಾಣಿ ಮತ್ತು ಪ್ರಜೆಯವಾಣಿ ನ್ಯೂಸ್ ಪತ್ರಿಕೆ ಪತ್ರಿಕೆ ಪರ್ಮ ಪತ್ರಿಕೆಗಳನ್ನು ಸಹ ಆವಾಗವಾಗ ಅಧ್ಯಯನ ಮಾಡ್ತಿರ್ತೀನಿ ನಂತರ ಇವೆಲ್ಲ ಅಲ್ಲದೆ ಲೈಬ್ರರಿ ಅಲ್ಲಿ ಲೈಬ್ರರಿಯಲ್ಲಿ ಇರುವ ಇರುವಂಥ ಎಲ್ಲ ಬುಕ್ಗಳಿಗೆ ಕೂಡ ನಾನು ಓದ್ತಾ ಇರ್ತೀನಿ ಎಲ್ಲ ಬುಕ್ಕುಗಳಂದ್ರಲ್ಲ ನಮಗೆ ಸಂಬಂಧಪಟ್ಟಂಥ ಕೆಲವು ಪುಸ್ತಕಗಳನ್ನು ಮಾತ್ರ ನಾನು ಓದ್ತಾ ಇರ್ತೀನಿ ಉದಾಹರಣೆ ಹೇಳ್ಬೇಕಪ್ಪಂದ್ರೆ ಉದಾಹರ್ಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಸಿ ಇ ಟಿ ಸಿ ಇ ಟಿಗೆ ಸಂಬಂಧ್ಪಟ್ಟಂಥ ಪುಸ್ತಕಗಳನ್ನು ನಾನು ಇಲ್ಲಿ ಲೈಬ್ರೆರಿಯಲ್ಲಿ ಅಧ್ಯಯನ ಮಾಡ್ತಿರ್ತೀನಿ ಅದೇ ರೀತಿ ಕೆಲವು ಪುಸ್ತಕಗಳು ಅಧ್ಯಯನ ಸಹ ಮಾಡಿದ್ದೀನಿ ಆ ಅಧ್ಯಯನದಲ್ಲಿ ನಾನು ಮಾಡಿರುವಂಥ ಅಧ್ಯಯನ ಪುಸ್ತಕಗಳು ಭಾಳಷ್ಟು ಮುಂದು ಮುಂದಿನ ದಾರಿಗೆ ದಾರಿ ದೀಪಗಳಾಗಿವೆ ಇನ್ನು ಮುಂದೆ ಭಾಳಷ್ಟು ಪುಸ್ತಕಗಳನ್ನ ಓದಬೇಕು ಓದಬೇಕು ಅಂತ ಆಸೆ ಇದೆ ಓದ್ತೀನಿ ತದನಂತರ ಹಲವಾರು ಪುಸ್ತಕಗಳನ್ನು ಸಹ ದಯವಿಟ್ಟು ಯಾವುದೇ ಪುಸ್ತಕಗಳನ್ನು ನೀವು ಬಿಸ್ಯದೆ ಆ ಕಡೆ ಈ ಕಡೆ ಒಗೆಯದೆ ನೀವು ಆ ಪುಸ್ತಕಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದರೆ ಆ ಪುಸ್ತಕ ನಿಮ್ಮನ್ನು ಮುಂದೊಂದು ದಿನ ಎಲ್ಲಿಗೋ ಕರೆದುಕೊಂಡು ಹೋತ್ತ ಪುಸ್ತಕ ಒಂದು ಮಾತು ಹೇಳ್ತೆ ತೆಲೆ ಬಗ್ಗಿಸಿ ನೀನು ನನ್ನನು ಓದು ನಾನು ಈ ಸಮಾಜದಲ್ಲಿ ತಲೆ ಎತ್ತುವಂತೆ ಮಾಡ್ತೀನಿ ಅಂತ್ಹೇಳಿ ಈ ಪುಸ್ತಕ ಹೇಳುತ್ತೆ ದಯವಿಟ್ಟು ಈ ಪುಸ್ತಕ ಹೇಳುವ ಮಾತನ್ನು ಕೇಳಿ ಭಾರತದ ಪ್ರಜೆಗಳು ಎಲ್ಲ ಮಹಿಳೆಯಾಗಿರಲಿ ಹುಡುಗರಾಗಲಿ ಹುಡುಗಿಯರೆ ಆಗಿರಲಿ ಈ ಪುಸ್ತಕಗಳನ್ನು ಅಧ್ಯಯನ ಮಾಡ್ಬೇಕು ಅಂತ್ಹೇಳಿ ನಾನು ಕೇಳ್ಕೊಳ್ತೇನೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಸಹ ಬವುಮುಖ್ಯವಾದಂಥ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಈ ಪುಸ್ತಕಗಳು ಮಾತ್ರ ಬಹಳ ಮುಖ್ಯವಾಗಿರ್ತವೆ ಈ ಪುಸ್ತಕಗಳು ಮಾತ್ರ ಭಾಳ ಮುಖ್ಯವಾಗಿರ್ತವೆ ಆದ್ದರಿಂದಾಗಿ ಪುಸ್ತಕಗಳಗೆ ಗೌರವ ಕೊಡಿ